ನಾವು ಒಂದು ಪ್ರಾಡಕ್ಟ್ ಆದ ಮೊಬೈಲನ್ನು ಒಂದು ಅಂಗಡಿಯಿಂದ ಪರ್ಚೇಸ್ ಮಾಡಿದ್ವಿ ಆ ಪ್ರಾಡಕ್ಟ್ನಲ್ಲಿ ಅಥವಾ ಬ್ರೋಷರಲ್ಲಿ ಹೇಳಿದ್ದಂಥ ಫೀಚರ್ಸ್ ಆಗಲಿ ಅಥವಾ ಅದು ಫಂಕ್ಷ್ನಾಲಿಟಿ ಏನು ವರ್ಕ್ ಮಾಡುತ್ತೆ ಅಂತ ಅಂಗಡಿಯಲ್ಲಾಗಲಿ ಅಥವಾ ಆ ಬ್ರೋಷರ್ ಮೇಲಾಗಲಿ ಏನಿತ್ತೋ ಆ ರೀತಿಯಲ್ಲಿ ಪ್ರಾಡಕ್ಟು ಮೊದಲ ದಿನದಿಂದ ಕೆಲಸ ಮಾಡಲಿಲ್ಲ ಬ್ಯಾಟ್ರೀ ಲೈಫ್ ಸಹಿತ ನಾವು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ದರೂ ಕೂಡ ಅದು ಬ್ಯಾಕ್ಅಪ್ ಅನ್ನುವುದು ನಮಗೆ ಸರಿಯಾಗಿ ಕೊಡಲಿಲ್ಲ